ಹಲೋ ಯಾರು ಹಾಂ ಹೌದು ರೀ ಹೌದು ಹೌದು ರೀ ಧನುಶ್ರೀ ರೆಸ್ಟೋರೆಂಟ್ ಹೌದು ರೀ ಟಿಫನೊಳಗೆ ರೀ ಇಡ್ಲಿ ವಡೆ ಐತಿ ಉಪ್ಪಿಟ್ಟು ಆಯ್ತು ಸಿರಾ ಐತಿ ಪುಳಿಯೋಗರೇನೆ ಆಮೇಲೆ ಚಿ ಚಿಕನ್ನು ಚಿಕನ್ ಮಂಚೂರಿಯನ್ ಇದೆ ಏನು ಬೇಕಾಗಿತ್ತು ನಿಮಗೆ

ಹೌದು ಎರ್ಡು ಇಡ್ಲಿ ಒಂದು ವಡೆಗೆ ಮೂವತ್ತು ರೂಪಾಯಿ ರೀ ಚಿಕನ್ ಮಂಚೂರಿಯನ್ ಫಿಫ್ಟಿ ರೂಪೀಸ್ ಆಗುತ್ತೆ

ದೋಸೆ ಮೂವತ್ತು ರೂಪಾಯಿ

ಹಾಂ ಎರಡು ಸೇರಿಸಿ ಒಂದು ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ

ಹಾಂ ಕೊಟ್ಟು ಕಳಿಸಿ ಅಂದರೆ ನಿಮಗೆ ಪಾರ್ಸಲ್ ಕಳಿಸ ಬೇಕಿತ್ತು ಮನಿ ಎಲ್ಲಿ ಬರುತ್ತೆ ರೀ

ಹೌದು ಹೌದು ರೀ ಅಂದ್ರೆ ನಿಮ್ಗೆ ಅಂದ್ರೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬಿಟ್ಟು ಕಳಿರ್ ನಡೀತು ರೀ ಅಂದ್ರೆ ಈ ಹುಡ್ಗರು ಇಲ್ಲ ಬೇರೆ ಕಡೆ ಕೊಡೋಕೆ ಹೋಗಿದ್ದಾರೆ ರೀ

ಹಾಂ ಎಷ್ಟು ಪ್ಲೇಟ್ ಬೇಕಾಗಿತ್ತು ನಿಮ್ಗೆ

ಹೌದು ರೀ ನಮ್ಮದು ಫೋನ್ ಪೇ ಇದೆ ನೋಡಿ ಇದೆ ನಂಬರ್ ಫೋನ್ ಪೇ ಮಾಡಿಬಿಡಿ ನಾನು ಕೊಟ್ಟು ಕಳಿಸ್ತೇನೆ ನಿಮಗೆ ನಮ್ಮ ಹುಡುಗನ್ನ ಕಳಿಸ್ತೇನೆ ಅಲ್ಲಿ ಹೋಗಿದ್ದ ನಿಮಗೆ ಮಿಸ್ ಫೋನ್ ಮಾಡ್ತೇನೆ

ಹಾಂ ಹೇಳ್ತೀನಿ ಹೇಳ್ತೀನಿ ಹಾಂ ಆಯ್ತು ಆಯ್ತು ರೀ ಹಾಂ ಓಕೆ